ಎರಡು ಸಾವಿರದ ಹದಿನಾರು ರೂಪಾಯಿ ಎರಡು ಸಾವಿರದ ಒಂದು ರೂಪಾಯಿ ಸಾವಿರದ ಎಂಟುನೂರ ಐವತ್ತೊಂದು ರೂಪಾಯಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ರೂಪಾಯಿ ಸಾವಿರದ ಒಂಬೈನೂರ ಎಂಬತ್ತೇಳು ರೂಪಾಯಿ ಸಾವಿರದ ಒಂಬೈನೂರ ಇಪ್ಪತ್ತೊಂದು ರೂಪಾಯಿ